ನಾನು ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗುವುದಾದರೆ ಕೇದರ್ನಾರ್ಥ್ಗೆ ಹೋಗಬೇಕು ಅಂತ ತುಂಬ ಆಸೆ ಯಾಕಂದರೆ ಕೇದರ್ನಾಥ ಅಲ್ಲಿ ಶಿವನ ಟೆಂಪಲ್ ಇದೆ ಕೇದರ್ನಾಥ್ ಇರುದು ಜಮ್ಮು ಕಾಶ್ಮೀರ ಹತ್ತಿರ ಆಗುತ್ತೆ ಯಾಕಂದರೆ ನನಗೆ ಶಿವ ಅಂದರೆ ತುಂಬಾ ಇಷ್ಟ ಅಲ್ಲಿ ಅಂದರೆ ಎಲ್ಲೇ ಇರಲಿ ಶಿವನ ಟೆಂಪಲ್ ಅಂದರೆ ಶಿವನ ದೇವ ದೇವಾಲಯಗಳು ಅಲ್ಲಿಗೆ ನಾನು ಭೇಟಿ ಕೊಡ್ತೇನೆ ಯಾಕಂದರೆ ಪ್ರತಿ ಸೋಮವಾರ ಎದ್ದು ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಶಿವನ ಟೆಂಪಲ್ಗೆ ಹೋಗಿ ಅಂದರೆ ಶಿವನ ದೇವಾಲಯಕ್ಕೆ ಹೋಗ್ತೇನೆ ಹೋದನಂತ ಅಂದರೆ ಯಾಕೆ ಅಂದರೆ ಅದು ಅಂದರೆ ಆ ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಹಿಮಾಚಲ ಅಂದರೆ ಅಲ್ಲಿ ಹಿಮಾಚಲ ಪ್ರದೇಶ ಆಗಿರುತ್ತದು ಹಿಮದಿಂದ ಕೂಡಿರುತ್ತೆ ಹಾಗಾಗಿ ಅಲ್ಲಿ ಶಿವನ ಅಂದರೆ ನನಗೆ ಯಾವಾಗಲು ನಾನು ಅನ್ಕೊಂಡು ಇರ್ತೇನೆ ನಾನು ಜಮ್ಮು ಕಾಶ್ಮೀರ ಅಂದರೆ ಕೇದರ್ನಾರ್ಥ್ಗೆ ಹೋಗಬೇಕು ಯಾರ ಹತ್ರ ಆದರು ಕೇಳ್ಬೇಕಾದ್ರೆ ಕೇದಾರ್ನಾಥ್ ಎಲ್ಲಿದೆ ಹೇಗಿದೆ ನೋಡಾಕ್ಕೆ ಹೇಗೆ ಇರುತ್ತೆ ಅಂತ ಎಲ್ಲಾ ವಿಚಾರ್ಸ್ತೀನಿ ತುಂಬಾ ಜನ ಹೇಳ್ತಾರೆ ಚೆನ್ನಾಗಿ ಇರುತ್ತೆ ಅಲ್ಲಿ ನೀನು ಕೇಳಿದೆಲ್ಲ ಆಗುತ್ತೆ ಅಂತ ನನಗೆ ಬೇರೆ ಅಷ್ಟೊಂದು ಅದು ಜ ಬೇರೆ ಜಗತ್ತಿಗೆ ಹೋಗಬೇಕು ಅನ್ನುವಂಥ ಆಸೆ ಇರ್ ಇಲ್ಲ ಆದರೆ ಈ ಕೇದಾರ್ನಾಥಕ್ಕೆ ಹೋಗಲೇಬೇಕು ಹೋಗೇ ಹೋಗ್ತೀನಿ ಅನ್ನೋದನ್ನು ನಾನು ಈಗ ಅಲ್ಲದಿದ್ದರು ನಾನು ಮುಂದೆ ನಾನು ಏನಾದರು ಅಚೀವ್ ಮಾಡ್ದಾಗ ನಾನು ಅಲ್ಲಿಗೆ ಹೋಗೇ ಹೋಗ್ತೇನೆ ಪ್ರತಿಸಾ ಅಂದರೆ ನಾನು ತೀರ್ಮಾನ ಮಾಡಿದ್ದೀನಿ ನಾನು ಅಲ್ಲಿಗೆ ಹೋಗಲೇ ಬೇಕು ಅಂತ ಒಂದ್ಸಲ ನಾನು ಅಲ್ಲಿ ನೋಡಬೇಕು ಒಂದ್ಸಲ ಆ ದೇವ ಶಿವನ ದರ್ಶನ ಪಡಿಬೇಕು ನಾನು ನನ್ನ ಒಂದು ಕನ್ಸನ್ನು ಅನ್ಸಿ ಶಿವನ ಹತ್ರ ಕೇಳ್ಕೊಳ್ಬೇಕು ನನ್ನ ಒಂದು ಕನ್ಸು ಇದೆ ನಾನಿ ಅಂದರೆ ನಾನು ಐ ಪಿ ಎಸ್ ಆಫೀಸರ್ ಆದ ನಂತರ ಹರಕೆ ಹೊತ್ಕೊಂಡಿದ್ದೆ ಅನ್ಕೊಂಡಿದ್ದೀನಿ ಅಲ್ಲಿಗೆ ಹೋಗಿ ತೀನಿ ಅಂತ ಅದಕ್ಕೆ ನನಗೆ ಕೇದಾರ್ನಾಥ್ಗೆ ಹೋಗಬೇಕು ಅಂತ ಆಸೆ ಎಲ್ಲೇ ಇರಲಿ ಕೇದಾರ್ ಅಂದರೆ ಎಲ್ಲೇ ಇರಲಿ ಶಿವನ ಟೆಂಪಲಿಗೆ ಏನು ಇಲ್ಲದಿದ್ದರೂ ಶಿವನ ಟೆಂಪಲಿಗೆ ಹೋಗೇ ಹೋಗ್ತೀನಿ ಯಾರು ಏನೇ ಹೇಳಿದರೂ ಅಷ್ಟೇ ಹೋಗಬೇಡ ಇವತ್ತು ಎ ಏನಾದರು ಲೇಟ್ ಆಗುತ್ತೆ ಅಂದರೆ ಟೈ ಸಮಯ ಮೀರಿ ಹೋಗುತ್ತೆ ನೀನು ಹೋಗಿ ಬಾ ಅಂತ ಹೇಳ್ತಾರೆ ನಾನು ಹೋಗ್ತೇನೆ ಯಾಕಂದರೆ ಎಷ್ಟೇ ಲೇಟ್ ಆಗ್ಲೂ ಒಂದ್ಸಲ ಹಾಗೇನೆ ನಾನು ಹೈ ಸ್ಕೂಲಲ್ಲಿ ಅಂದರೆ ಇರ್ಬೇಕಾದರೆ ಅಂದರೆ ಬೆಳಗ್ಗೆ ಒಂಬತ್ತು ಎಂಟುವರೆಗೆ ಏನು ಗಣಿತ ಕ್ಲಾಸ್ ಇತ್ತು ನಾನು ತರಗತಿಗೆ ಹೋ ಆಗ ಆ ಸಮಯಕ್ಕೆ ಇನ್ನು ಹೋಗಿರಲಿಲ್ಲ ಯಾಕಂದರೆ ನಾನು ಬೆಳಗ್ಗೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಸಮಯ ಮೀರಿ ಹೋಗಿತ್ತು ನ ಆದರು ಕೂಡ ಅವತ್ತು ಸೋಮವಾರ ಬೇರೆ ನಾನು ಶಿವನ ದೇವಾಲಯಕ್ಕೆ ಹೋಗಲೇಬೇಕಿತ್ತು ಆದರು ಏನು ವರೆ ಅಂದರೆ ಏನು ಇದು ಮಾಡ್ಕೊಳ್ಳದೇ ಅಂದರೆ ಸ್ನಾನ ಕೂಡ ಮಾಡ್ಕೊಳದೆ ನಾನು ದೇವಾಲಯಕ್ಕೆ ಹೋದೆ ಅಂದರೆ ಮನೆಯಲ್ಲಿ ಬೈದರು ಅಮ್ಮ ಹಾಗೆಲ್ಲ ಹೋಗ್ಬಾರದು ಯಾವಾಗಲು ಮಡಿಯಲ್ಲಿ ಹೋಗಬೇಕು ಇಲ್ಲಾ ಅಂತ ಆದರೆ ನಾನು ಅದಕ್ಕೆ ವಿರುದ್ಧವಾಗಿ ವಾಗಿ ಅಮ್ಮನ ಹತ್ರ ಹೇಳಿದೆ ನಾನು ಸ್ನಾನ ಮಾಡಿದರೆ ಮಾತ್ರ ಹೋಗಬೇಕು ಅಂತ ಅದಕ್ಕೆ ಅಮ್ಮ ಹೇಳಿದ್ರು ಹೌದು ಅಂತ ಇಲ್ಲ ಅಮ್ಮ ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿದೆ ಏನೂ ಆಗಲ್ಲ ನಮ್ ಬ ನಮ್ಮ ಭಕ್ತಿ ಅಂದರೆ ನಮ್ಮಲ್ಲಿ ಒಳ್ಳೆಯ ಭಕ್ತಿ ಇದ್ದರೆ ಏನೂ ಕೆಟ್ಟ ಆಲೋಚನೆಗಳು ಇಲ್ಲದಿದ್ದರೆ ಏ ಏ ಸ್ನಾನ ಅಲ್ಲ ಏನು ಮಾಡದು ಹೋಗ್ಬೋದು ಅಂತ ನಾನು ಹೇಳಿದ್ದೆ ಅದಕ್ಕೆ ಅಮ್ಮ ನೀನು ಯಾರ ಮಾತು ಕೇಳಲ್ಲ ಶಿವ ಅಂದರೆ ನಿಂಗೆ ಅಷ್ಟು ಇಷ್ಟ ಆಯಿತು ಮಾರೈತಿ ಹೋಗು ಅಂತ ಹೇಳಿದರು

ಮುಂದೆ ದೊಡ್ಡ ಸಾಧ್ನೆ ಮಾಡೇ ಮಾಡ್ತೀನಿ ಆಗ ಹೋಗ್ತೀನಿ ನಾನು ಕೇದರ್ನಾಥ್ಗೆ ಹೋಗಿ ನಾನು ಟ್ಯಾಟ್ ಅಂದರೆ ಕೈಗೆ ಎಲ್ಲ ಟ್ಯಾಟು ಶಿವಲಿಂಗದೆಲ್ಲ ಹಾಕಿಸ್ತೀನಿ ಅಂತೆಲ್ಲ ಹೇಳಿದ್ದೆ ಅದಕ್ಕೆ ನಾನು ಕೇದರ್ನಾಥ್ಗೆ ಹೋಗಬೇಕು ಅಂತ ಇಷ್ಟಪಡ್ತೀನಿ ನಾನು ಆ ಜಗತ್ತನ್ನು ತುಂಬ ಇಷ್ಟಪಡ್ತೀನಿ ಮತ್ತು ಕೇದರ್ನಾಥ್ ಅಂತಾಗ ಅಲ್ಲಿ ಅಂದರೆ ಒಂದು ಚಳಿಯ ವಾತಾವರಣ ಆಗಿರುತ್ತೆ ಅಂದರೆ ಆರು ತಿಂಗಳಿಗೆ ಒಮ್ಮೆ ಆ ದೇವಾಲಯ ಬಾಗಿಲನ್ನು ತೆರಿತಾರೆ ಆರು ತಿಂಗ್ಳಿಗೆ ಒಮ್ಮೆ ಅಲ್ಲಿ ದರ್ಶನ ಸಿಗುತ್ತೆ ಅಂದರೆ ಇದು ಅಲ್ಲಿ ಆ ದೇವಾಲಯದಲ್ಲಿ ಅದು ವಿಶೇಷತೆ ಏನು ಇರುತ್ತೆ ಅಂದರೆ ಆರು ತಿಂಗ್ಳಿಗೆ ಒಮ್ಮೆ ದೇವಾಲಯ ತೆಗಿಯೂದ್ರ ಜೊತೆಗೆ ದೀಪ ಒಂದು ಅಂದರೆ ಆರು ತಿಂಗ್ಳಿಗೆ ಒಮ್ಮೆ ದೀಪ ಹೊತ್ತಿಸಿದ ದೀಪ ಒಂದು ವರ್ಷದೊರೆಗೆ ಅಂದರೆ ಅದ್ರ ಮುಂದಿನ ವರ್ಷದೊರೆಗೆ ದೀಪ ಯಾವುದೇ ಕಾರಣಕ್ಕು ಅಂದರೆ ನಂದು ನಂದಿರಲ್ಲ ಅಷ್ಟು ವಿಶೇಷತೆಯನ್ನು ಹೊಂದಿರುತ್ತೆ ಆ ದೇವಾಲಯ ಮತ್ತು ಅದು ನೋಡಕ್ಕೆ ಕೂಡ ಅಷ್ಟೆ ಸುಂದರವಾಗಿರುತ್ತೆ ಯಾಕಂದರೆ ಅದೇ ಹೊರಗಿನ ಚಿತ್ರನ ಆಗಲಿ ಅಥ್ವಾ ಒಳಗೆಯ ಒಂದು ಚಿತ್ತ ಅದು ಒಳಗಿರುವಂಥ ಒಂದು ವೈಭವಗಳಾಗಲಿ ಅದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಾನು ಇದನ್ನು ಒಂದ್ಸ್ ಅಂದರೆ ಆ ಕೇದರ್ನಾಥ್ ಪ್ಲೇಸ್ ಅಂದರೆ ಆ ಸ್ಥಳ ಕೇಳಿದ ತಕ್ಷಣ ನನಗೆ ಏನು ಆಯಿತು ಅಂದರೆ ನಾನು ಗೂಗಲಲ್ಲೆಲ್ಲ ಸಾ ಅದನ್ನು ಎಲ್ಲ ನೋಡಿದೆ ದೇವಾಲಯದ ಹೆಸ್ರು ಹಾಕಿ ನೋಡ್ಬೇಕಾದರೆ ಅದರಲ್ಲೆಲ್ಲ ವಿಸ್ತರಣೆಯನ್ನು ಮಾಡಿದರು ಹೀಗೀಗೆ ಇತ್ತು ಹೀಗೀಗೆ ಇದೆ ಅಂತ ಎಲ್ಲ ಅಂದ್ರೆ ಆ ಥರ ಒಂದು ದೇವಾಲಯ ಆಗಿದೆ ಅದು ನಾವು ಏನೇ ಬೇಡ್ಕೊಂಡರು ಆ ದೇವಾಲಯದಲ್ಲಿ ಆಗುತ್ತೆ ಅನ್ನೋವಂಥ ಒಂದು ಏನು ಒಂದು ಪ್ರಕ್ಯಾ ಪ್ರತೀತಿ ಇದೆ ಅಂತ ಹೇಳ್ಬೋದು ಮತ್ತು ಆ ದೇವಾಲಯ ದೊಡ್ಡ ದೊಡ್ಡದಾಗಿದ್ದು ಅಂದರೆ ಏನೋ ಒಂದು ಜೀವನ ಪಾವನ ಆಗಬೇಕು ಅಂದರೆ ಆ ದೇವಾಲಯಕ್ಕೆ ಹೋಗ್ಬೇಕು ನಾನು ಆ ಒಂದು ಪ್ರದೇಶಕ್ಕೆ ನಾನು ಹೋಗಬೇಕು ಆ ಜಮ್ಮು ಕಾಶ್ಮೀರ ಅನ್ನುವಂಥ ಒಂದು ಇದಕ್ಕೆ ಹೋಗಬೇಕು ಅನ್ನೋದು ನನ್ನ ಆಸೆ ಅದು ನಾನು ಜಮ್ಮು ಕಾಶ್ಮೀರ ನೋಡು ನೋಡಿದಾಗೆಯು ಆಗುತ್ತೆ ಅಲ್ಲಿ ಆ ದೇವಾಲಯನ ಭೇಟಿ ನೀಡಿದಾಗೆಯು ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಅಲ್ಲಿಗೆ ಹೋಗಬೇಕು ಅಂತ ಇಷ್ ಇಷ್ಟಪಡ್ತೀನಿ ಮತ್ತು ಅಲ್ಲಿ ಆ ಆ ಆ ದೇಶ ಅಂದರೆ ಆ ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಅಲ್ಲಿ ತುಪ್ಪ ಅಂದರೆ ನಮ್ಮ ಭಾಷೆಯನ್ನು ಮಾತಾಡಲ್ಲ ಅವರು ನಮ್ಮ ರಾಷ್ಟ್ರೀಯ ಭಾಷೆ ಆಗಿರುವಂಥದ್ದು ಹಿಂದಿಯನ್ನು ಮಾತಾಡ್ತಾರೆ ನನಗೆ ಅಂದರೆ ನನಗೆ ಒನ್ನೊಂದು ಸಲ ಅನ್ನಿಸಿ ಅನ್ನಿಸಿಬಿಡುತ್ತೆ ನಾನು ಒಬ್ಬಳೇ ಹೋಗ್ಬೇಕು ನಾನು ಆ ದೇಶ ವನ್ನ ಸುತ್ಬೇಕು ನಾನು ಜಮ್ಮು ಕಾಶ್ಮೀರದ ಏನು ಎಲ್ಲಿ ಎಲ್ಲೆಲ್ಲಿ ಮೂಳೆ ಇದೆ ಅಂದರೆ ಎಲ್ಲೆಲ್ಲಿ ಯಾವ ಯಾವ ಪ್ಲೇ ಸ್ಥಳಗಳಿವೆ ವಿಶೇಷತೆ ತುಂಬಿರುತ್ತೆ ಆ ಆ ಸ್ಥಳಗಳ ನೋಡಬೇಕು ಕೇದರ್ನಾಥ್ ಒಂದು ನೋಡುದು ಅಲ್ಲ ಅನ್ನುವಂಥದ್ದು ಒಂದು ಆಸೆ ಇದೆ ನನಗೆ ಅಂದರೆ ಹೋಗೆ ಹೋಗೇ ಹೋಗ್ತೀನಿ ಅಂತ ನಾನು ಡಿಸ್ ನಿರ್ಧರಿಸಿದ್ದೇನೆ ಮತ್ತು ಏನಂದರೆ ಅಲ್ಲಿಯ ಜನಗಳು ಅಂದರೆ ಆ ಜಮ್ಮು ಕಾಶ್ಮೀರದ ಕೇದರ್ನಾಥ ಒಂದು ದೇವಾಲಯದಲ್ಲಿರುವಂಥ ಅಂದರೆ ಅಲ್ಲಿ ಬರುವಂಥ ಭಕ್ತಾದಿಗಳ ಜನ ಅಂದರೆ ಜನಗಳು ಒಂಥರ ಅಂದರೆ ಅಲ್ಲಿಯ ಜನಗಳಿಗೂ ನಮ್ಮ ಜನಗಳು ತುಂಬ ಒಂದು ತುಂಬ ಹೋಲಿಕೆಗಳಂತು ಹೋಲಿಕೆ ಇರುವುದಿಲ್ಲ ಅಷ್ಟೊಂದು ಯಾಕಂದರೆ ಅಲ್ಲಿಯ ಜನಗಳು ಹಿಂದಿಯನ್ನು ಮಾತಾಡ್ತಾರೆ ಮತ್ತು ತಿನ್ನುವಂತಹ ಆಹಾರದಲ್ಲಿ ತುಂಬ ಬದಲಾವಣೆಗಳಿರುತ್ತೆ ಮತ್ತು ನಾವು ಹೇಗೆ ದೇವರನ್ನು ಆರಾಧೀಸುತ್ತೇವೆಯೊ ಆ ರೀತಿ ಅವರು ಆರಾಧಿಸಲ್ಲ ಅಂದರೆ ಅವರ ಸಂಸ್ಕೃತಿ ಬೇರೆ ಆಗಿರುತ್ತೆ ನಮ್ಮದೇ ಸಂಸ್ಕೃತಿ ಬೇರೆ ಆಗಿರುತ್ತೆ ಅಂತ ಹೇಳ್ತೇನೆ

ಜಮ್ಮು ಕಾಶ್ಮೀರ ಅಂದಾಗ ಅಲ್ಲಿ ಇನ್ನೊಂದು ಅಲ್ಲಿ ಹಿಮದಲ್ಲಿ ಅಂದರೆ ಹಿಮದಿಂದ ಕೂಡಿರುವಂಥ ಪ್ರದೇಶ ಆಗಿರುತ್ತೆ ಅದಕ್ಕೆ ಅಂದರೆ ಇದರಲ್ಲಿ ಹಿಮದ ಹಿಮ ಹಿಮ ಹಿಮಾಚಲ ಪ್ರದೇಶದಲ್ಲಿ ನನಗೆ ಅಂದರೆ ಹಿಮದ ಜೊತೆ ಆಟ ಆಡಬೇಕು ಅಲ್ಲಿ ಹೋಗ್ಬೇಕು ನಾನು ಕನ್ಸನ್ನು ನನ್ಸು ಮಾಡ್ಕೊಳ್ಳಬೇಕು ಅಲ್ಲಿ ಅಂತ ನನ್ನದೊಂದು ಆಸೆ ಆ ನಂತರ ಮತ್ತು ಏನಂತ್ರಿ ಹೇ ಅಂದರೆ ಒಂದು ದೊಡ್ಡ ಪರ್ವತ ಕೂಡ ಹಾಗೆ ಇರುತ್ತೆ ಹಿಮಾಚಲ ಪ್ರ ಪಾ ಪ್ರದೇಶ ಆಗಿರುತ್ತೆ ಅದು ಅಲ್ಲಿಯ ಜನಗಳು ಕೂಡ ತುಂಬ ಚಳಿಯ ವಾತಾವರಣ ತುಂಬಿದ್ದು ಚಳಿಯಿಂದ ಅಂದರೆ ನಾವು ಈ ಥರ ಹೋಗಕ್ಕೆ ಆಗಲ್ಲ ತುಂಬ ಚಳಿ ಇರುತ್ತೆ ಚಳಿ ವಾತಾವರಣವನ್ನು ತುಂಬಿರುತ್ತೆ ಅದಕ್ಕೆ ಬೇಕಾದಂತಹ ತಯಾರು ಮಾಡಿಕೊಂಡು ನಾವು ಹೋಗಬೇಕ ಹೋಗಬೇಕಾಗುತ್ತೆ ಮತ್ತು ಇನ್ನೇನಂದರೆ ಅಲ್ಲಿ ಇನ್ನೊಂದು ಏನು ಅಂದರೆ ದರ್ಶನ ಮಾಡುವ ಜೊತೆಗೆ ನನ್ನ ಒಂದು ಕನಸು ಇದೆ ನಾನು ಆ ದೇವಾಲಯಕ್ಕೆ ನಾನು ನನ್ನ ಕನಸು ಈಡೇರ್ತ ನಂತ್ರ ಆ ದೇವಾಲಯಕ್ಕೆ ನಾನು ಏನಾದರು ಒಂದು ಕೊಡಬೇಕು ಏನಾದರು ಒಂದು ಮಾಡಬೇಕು ಅನ್ನುವ ಆಸೆ ಇದೆ ಆ ಆಸೆ ಈಡೇರಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ನಾನು ಆ ಕೇದರ್ನಾಥ್ಗೆ ಹೋಗಿ ಹೋಗಿಯಾದರು ಸರಿ ನಾನು ಅದನ್ನ ಒಬ್ಬಳೆ ಹೋದ ಆದರು ಸರಿ ನಾನು ಮಾಡೇ ಮಾಡ್ತೀನಿ ಕೊಟ್ಟೇ ಕೊಡ್ತೀನಿ ಅಂತ ಆಸೆ ಹಾಗಾಗಿ ನಾನು ನನ್ನ ಕನ್ಸನ್ನು ಈಡೇರ್ಸ್ಕೊಳ್ತೇನೆ ಅದಕ್ಕೆ ನನಗೆ ಕೇದರ್ನಾಥಿಗೆ ಅದು ಜಮ್ಮು ಕಾಶ್ಮೀರದ ಕೇದರ್ನಾಥಿಗೆ ಹೋಗಬೇಕು ಅನ್ನೋದು ನನ್ನ ಆಸೆ